ಅಡುಗೆ ಮನೆ ವಸ್ತುಗಳು ಅಂತ ಬಂದಾಗ ಗ್ಲಾಸ್ಗಳು ಇರ್ತವೆ ಗ್ಲಾಸ್ಗಳು ನೀರು ಕುಡಿಯೋದಿಕ್ಕೆ ಕಾಫಿ ಕುಡಿಯೋದಿಕ್ಕೆ ಟೀ ಕುಡಿಯೋದಿಕ್ಕೆ ಜ್ಯೂಸ್ ಕುಡಿಯೋದಿಕ್ಕೆ ಹಾಲು ಕುಡಿಯೋದಿಕ್ಕೆ ಮತ್ತೆ ಮಾತ್ರೆ ತೊಗೊಳೊದಕ್ಕೆ ನೀರು ಕುಡಿಯೋದಕ್ಕೆ ಲೊಟಾನ ಯೂಸ್ ಮಾಡ್ತೀವಿ ಅದೇ ರೀತಿ ಅಂತ ಬಂದಾಗ ತಟ್ಟೆ ತಟ್ಟೆ ಅಂತ ಬಂದಾಗ ಊಟ ಮಾಡೋಕ್ಕೆ ಮತ್ತೆ ನಾಷ್ಟ ಮಾಡೋಕ್ಕೆ ಮತ್ತೆ ಯಾರಾರೂ ನೆಂಟ್ರುಗಳು ಬಂದಾಗ ತಿಂಡಿ ಹಾಕಿ ಕೊಡೋದಿಕ್ಕೆ ಇದಕ್ಕೆಲ್ಲ ನಾವು ತಟ್ಟೆಗಳನ್ನ ಯೂಸ್ ಮಾಡ್ತಿವಿ ಅದೇ ರೀತಿ ಅಂತ ಅಂದಾಗ ಸೌಟುಗಳು ಸೌಟುಗಳು ಅಂತಂದಾಗ ಸಾಂಬಾರು ಹಾಕೋಕ್ಕೆ ಮತ್ತು ಇದು ಕಾಳು ಅಥವಾ ಅನ್ನ ಏನಾರು ಬೆಂದಿದೆಯ ಏನು ಅಂತ ನೋಡೋದಿಕ್ಕೆ ತಿರಗ್ಸೋದಿಕ್ಕೆ ಮತ್ತೆ ಹಾಲು ತಿರಗ್ಸೋದಿಕ್ಕೆ ಇಂಥದ್ಕೆ ನಾವು ಸೌಟುಗಳನ್ನು ಯೂಸ್ ಮಾಡ್ತಿವಿ ಮತ್ತೆ ಸ್ಪೂನು ಅಂದರೆ ಚಮಚಗಳು ಚಮಚಗಳು ಅಂತ ಬಂದಾಗ ಚಮಚಗಳಲ್ಲಿ ನಾವು ತಿಂಡಿ ತಿನ್ನೋದು ಹಣ್ಣುಗಳ ತಿನ್ನೋದು ಮತ್ತು ಕೆಲ್ವೊಂದು ಮೆಡಿಶನ್ಸ್ನ ಸ್ಪು ಇದು ಚಮಚದಲ್ಲಿ ಕುಡಿಯೋದು ಇದರಿಂದ ನಾವು ಚಮಚಗಳನ್ನು ಯೂಸ್ ಮಾಡ್ತೀವಿ ಹಾಗೆ ಅಡಿಗೆ ಮನೆಗೆ ವಸ್ತುಗಳು ಅಂತಂದಾಗ ಚಾಕು ಚಾಕು ಅಂತ ಬಂದಾಗ ನಾವು ತರಕಾರಿ ಕಟ್ ಮಾಡೋದಕ್ಕೆ ಹಣ್ಣುಗಳ ಕಟ್ ಮಾಡೋದಕ್ಕೆ ಇದಕ್ಕೆಲ್ಲ ನಾವು ಉಪಯೋಗಿಸ್ತೀವಿ ಅದೇ ರೀತಿ ಕುಕ್ಕರ್ಗಳು ಕುಕ್ಕರ್ ಅಡುಗೆ ಮನೆ ಇರೋ ಪಾತ್ರೆ ಅಂದರೆ ಕುಕ್ಕರು ಅದು ಗ್ಯಾಸು ಕಮ್ಮಿ ಹಿಡಿಯುತ್ತೆ ಕಮ್ಮಿ ಸಮಯದಲ್ಲಿ ಅಡುಗೆನೂ ಆಗುತ್ತೆ ಮತ್ತೆ ಆವಾಗವಾಗ ಮುಚ್ಚಳ ತೆಗೆದು ನೋಡಾಗಿರಲ್ಲ ಹಂಗಾಗಿ ನಾವು ಕುಕ್ಕರ್ನ ಅನ್ನ ಮಾಡೋದಿಕ್ಕೆ ಸಾಂಬಾರು ಮಾಡೋದಿಕ್ಕೆ ಇದಕ್ಕೆಲ್ಲ ನಾವು ಮತ್ತೆ ಕಾಳುಗಳು ಬೇಯ್ಸೋದಿಕ್ಕೆ ತರಕಾರಿ ಬೇಯ್ಸೋದಿಕ್ಕೆ ಇಂಥದ್ಕೆ ನಾವು ಕುಕ್ಕರ್ಗಳನ್ನ ಯೂಸ್ ಮಾಡ್ತೀವಿ ಮತ್ತೆ ಪಾತ್ರೆಗಳು ಅಂತ ಬಂದಾಗ ಒಗ್ಗರಣೆ ಹಾಕೋದಿಕ್ಕೆ ಮತ್ತೆ ನೀರು ತುಂಬಿಟ್ಕಳೋದಿಕ್ಕೆ ಇಂಥದಕ್ಕೆ ನಾವು ಸಣ್ಣ ಸಣ್ಣ ಪಾತ್ರೆಗಳನ್ನ ಇಟ್ಕೊತೀವಿ ಅದೇ ರೀತಿ ಚಿಕ್ಕ ಚಿಕ್ಕ ಪಾತ್ರೆಗಳು ಅಂತ ಬಂದಾಗ ಸಾಂಬಾರು ಹಾಕಿಡೋದು ಅನ್ನ ಹಾಕಿಡೋದು ಪಲ್ಯಗಳು ಹಾಕಿಡೋದು ಇಂಥದಕ್ಕೆ ನಾವು ಪಾತ್ರೆಗಳನ್ನ ಯೂಸ್ ಮಾಡ್ತೀವಿ ಅದೇ ರೀತಿ ಬಾಣ್ಲಿಗಳು ಅಡುಗೆ ಮನೆಯಲ್ಲಿರುವಂಥ ಬಾಂಡ್ಲಿಗಳು ಒಗ್ಗರಣೆ ಮಾಡೋದಿಕ್ಕೆ ಪಲ್ಯಗಳು ಮಾಡೋದಿಕ್ಕೆ ಮತ್ತೆ ಏನು ಚಿಕನ್ ಮಟನ್ ಏನಾದರು ಫ್ರೈ ಮಾಡಬೇಕಿತ್ತು ಅಂಥದಕ್ಕೆ ಮತ್ತೆ ಮೊಟ್ಟೆ ಇಂಥದೆಲ್ಲ ನಾವು ಬಾಣ್ಲಿಯಿಂದಾನೇ ಮಾಡ್ತೀವಿ ಮತ್ತೆ ಒಗ್ಗರಣೆ ಹಾಕದು ಜಾಸ್ತಿ ಬಾಣ್ಲಿಯಿಂದಾನೆ ಆದ್ದರಿಂದ ನಾವು ಮಾಡ್ತೀವಿ ಮತ್ತೆ ಬಾಣ್ಲೆಲಿ ನಾವು ಒಗ್ಗರಣೆ ಮಾಡೋದ್ರಿಂದ ತುಂಬ ಚೆನ್ನಾಗಿರಿಯುತ್ತೆ ತುಂಬ ಚೆನ್ನಾಗು ಇರುತ್ತೆ ಮತ್ತೆ ತರಕಾರಿ ಇವೆಲ್ಲ ಬೇಯೊದಿಕ್ಕೆ ಎಲ್ಪಾಗತ್ತೆ ಮತ್ತೆ ಉಪ್ಪಿಟ್ಟು ಇಂಥದಕ್ಕೆಲ್ಲ ನಾವು ಬಾಣ್ಲೆನೇ ಉಪ್ಯೋಗಿಸ್ತೀವಿ ಹಂಗಾಗಿ ಅಡುಗೆ ಮನೆ ಪಾತ್ರೆಗಳು ಅಂತ ಬಂದಾಗ ಇಷ್ಟಕ್ಕೆಲ್ಲ ಯೂಸಾಗತ್ತೆ ಮತ್ತೆ ಸ್ಟೀಲುದು ಗುಂಡಿಗಳು ಇಡ್ಕೊಂಡಿರ್ತೀವಿ ಅದನ್ನ ನೀರು ತುಂಬಿಟ್ಟುಕೊಂಡಿರ್ತೀವಿ ನೀರು ಫಿಲ್ಟ್ರ್ ಮಾಡೋಕೆ ಇಟ್ಕೊಂಡಿರ್ತೀವಿ ಇಂಥಾದಕ್ಕೆಲ್ಲ ಯೂಸಾಗತ್ತೆ ಅದೇ ರೀತಿ ತರಕಾರಿ ಬುಟ್ಟಿಗಳು ಇಟ್ಟಿರ್ತೀವಿ ಸ್ಟೀಲ್ದು ಆ ಬುಟ್ಟಿ ಒಳಗಡೆ ಪ್ರತಿ ಒಂದು ತರಕಾರಿನು ಬೇರೆ ಬೇರೆ ಒಂದು ಸ್ಟೆಪ್ ಬೈ ಒಂದು ಇರುತ್ತೆ ಅದಕ್ಕೆ ತರಕಾರಿಗಳ್ನ ಬೇರೆ ಬೇರೆ ಹಾಕಿಟ್ಕೋಳ್ಳೋದಕ್ಕೆ ಯೂಸಾಗತ್ತೆ ಮತ್ತೆ ಜೀರಿಗೆ ಮೆಣಸು ಇಂಥದಕ್ಕೆಲ್ಲ ಡಬ್ಬಿಗಳು ಸ್ಟೀಲ್ ಡಬ್ಬಿಗಳು ಇಟ್ಕೊಂಡಿರ್ತೀವಿ ಅದಕ್ಕೆಲ್ಲ ಯೂಸಾಗತ್ತೆ ಮತ್ತೆ ಕಾಳುಗಳೆಲ್ಲ ಬೇರೆ ಬೇರೆ ಹಾಕೋದಿಕ್ಕೆ ಅಂತ್ಹೇಳಿ ಸ್ಟೀಲ್ ಡಬ್ಬಿಗಳನ್ನ ಇಟ್ಕೊಂಡಿರ್ತೀವಿ ಬೇರೆ ಬೇರೆ ಅಕ್ಕಿ ಎಲ್ಲ ಬೇರೆ ಬೇರೆ ಇಟ್ಕೊಳೋದಿಕ್ಕೆ ನಮಗೆ ಡಬ್ಬಿಗಳು ಯೂಸಾಗ್ತವೆ ಹಾಗಾಗಿ ಅಡುಗೆ ಅಡುಗೆ ಮನೆಯಲ್ಲಿರುವಂಥ ಪ್ರತಿಯೊಂದು ಪಾತ್ರೆಗಳನ್ನು ನಾವು ಏನಾರು ಒಂದು ಇದಕ್ಕೆ ನಾವು ಉಪ್ಯೋಗಿಸ್ತಾ ಇರ್ತೀವಿ ಮತ್ತೆ ಬಾಕ್ಸ್ಗಳನ್ನು ಕೂಡ ನಾವು ಅಡುಗೆ ಮನೇಲೆ ಇಟ್ಟಿರ್ತೀವಿ ಹಂಗಾಗಿ ಅಡುಗೆ ಮನೆಲ್ಲಿರುಂತ ಪ್ರತಿ ಒಂದು ವಸ್ತುನು ಮುಖ್ಯಾನೆ ಪ್ರತಿ ಒಂದು ಪಾತ್ರೆನು ನಾವು ಉಪ್ಯೋಗಿಸ್ತಾ ಇರ್ತೀವಿ ಮತ್ತೆ ಕಾಳು ಡಬ್ಬಿಗಳು ಅಂತ ಬಂದಾಗ ಉಪ್ಪು ಮೆಣಸು ಎಲ್ಲಾನು ಡಬ್ಬಿಗಳಲ್ಲೇ ನಾವು ಹಾಕಿಟ್ಕೊಳೋದು ಹಂಗಾಗಿ ನಾವೇನು ದಿನನಿತ್ಯ ಉಪ್ಯೋಗಿಸ್ತೀವೊ ಆ ವಸ್ತುಗಳನ್ನೆಲ್ಲ ನಾವು ಡಬ್ಬಿಗಳಾಕಿ ಇಟ್ಕೊಂಡಿರ್ತೀವಿ ಮತ್ತು ಅಡಿಗೆ ಮನೇಲೆ ನಾವು ಇಟ್ಕೊಂಡಿರ್ತೀವಿ ಹಂಗಾಗಿ ಅಡುಗೆ ಮನೆ ಪ್ರತಿಯೊಂದು ಪಾತ್ರೆನು ನಮಗೆ ಮುಖ್ಯ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ